ಹಲೋ ಹಾಂ ಹೇಳಿ ನಮಸ್ತೆ

ಹೌದಾ ಹಾಂ ಸೇರಿಸಿ ಅಮ್ಮಾ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜು ತುಂಬ ಚೆನ್ನಾಗಿದೆ ಎಲ್ಲ ಥರದ ಸೌಲಭ್ಯನೂ ಕೊಡ್ತಿದ್ದೀವಿ ಹಾಸ್ಟೆಲ್ಲು ಆಗಿರ್ಬೋದು ಊ ಊಟ ವಸತಿ ನಿಲಯ ಎಲ್ಲ ಥರದ ಸೌಲಭ್ಯನೂ ನಾವು ಕೊಡ್ತಾ ಇದ್ದೀವಿ ಮತ್ತು ಹು ಫಲಿತಾಂಶನೂ ಸಹ ಚೆನ್ನಾಗೆ ಬರ್ತಾ ಇದೆ ನಮ್ಮ ಕಾಲೇಜಲ್ಲಿ ನೋಡಿ ನೀವೇ ಹೊರಗಡೆ ಜಾಹೀರಾತು ಎಲ್ಲ ಹಾಕಿರ್ತಾರೆ ಎಲ್ಲ ನೋಡಿ ಹೌದಾ ಹೌದಾ ಸರಿ ಹಾಂ ನಾವೆಲ್ಲ ನಾವು ಮಕ್ಕಳು ಹೊಂದಾಣಿಕೆ ಆಗಿಲ್ಲ ಅಂದರೂ ಸಹ ನಾವೆಲ್ಲ ಹೊಂದಾಣಿಕೆಯಿಂದ ನೋಡ್ಕೊತಾ ಇದಿವಿ ಮತ್ತೆ ತಿಂಗ್ಳಿಗೆ ಒನ್ ಸರಿ ಪೋಷಕರ ಸಭೆಯನ್ನು ಕರೆಸ್ತೀವಿ ಮಕ್ಕಳಲ್ಲಿ ಏನೇ ತಪ್ಪಿದ್ದರೂ ಸಹ ಪೋಷಕರಿಗೆ ತಿಳಿಸಿ ಅವರಿಗೆ ಸಹ ಬುದ್ದಿವಾದ ಹೇಳಿ ಹೋಗೋ ಥರ ನಾವೆಲ್ಲ ನೋಡ್ಕೊತೀವಿ ಮತ್ತೆ ತಿಂಗಳ ತಿಂಗಳ ಘಟಕ ಪರೀಕ್ಷೆ ಅಂತ ಎಲ್ಲ ಮಾಡ್ತೀವಿ ಎಲ್ಲ ಥರದ ಸೌಲಭ್ಯನೂ ನಾವು ಒದಗಸ್ಕೊಡ್ತೀವಿಮಾ ಹಾಂ ಮಾ ಕನ್ನಡ ಮಾಧ್ಯಮನಾ ಇಂಗ್ಲೀಷ್ ಮಾಧ್ಯಮನಾ ನಿಮ್ಮ ಹುಡ್ಗ ಹೌದಾ ಯಾವ್ದು ಕೊಡ್ಸ್ಬೇಕು ಅಂತ ಇದ್ದೀರಾ ಕಲೆನಾ ಅಥವಾ ವಿಜ್ಞಾನನಾ ವಾಣಿಜ್ಯ ಶಾಸ್ತ್ರನಾ ಹಾಂ ಸೇರಿಸಿ ಸೇರಿಸಿ ಸೇರಿಸಿ ಅಮ್ಮಾ ನಮ್ದ್ರಲ್ಲಿ ವಿಜ್ಞಾನದಲ್ಲಿ ಸ ಇದು ಲ್ಯಾಬು ಸೌಲಭ್ಯ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಿದ್ದೀವಿ ಯಾವುದೇ ಥರದ ಸಂದೇಹವಿಲ್ಲದೆ ನಾವೆಲ್ಲ ಚೆನ್ನಾಗೇ ನೋಡ್ಕೊತೀವಿ ಇಲ್ಲಮ್ಮ ಎಲ್ಲ ಥರದ ಊಟ ಊಟದಲ್ಲಿ ಏನೇ ಒಂದು ಕಲಬೆರಕೆ ಇದ್ರೂ ನಾವು ಅದೇ ತಕ್ಷಣನೇ ಆಂ ನೋಡ್ಬೋದಮ್ಮಾ ಅದರಲ್ಲಿ ಏನು ತೊಂದರೆ ಇಲ್ಲ ಬನ್ನಿ ನೋಡು ನೋಡುವಂತ್ರಿ ತೋರಿಸ್ತೀನಿ

ಹೌದಾ ನಮ್ಮ ಕಾಲೇಜ್ ಬಗ್ಗೆ ಕೇಳಿ ತುಂಬ ಸಂತೋಷ ಆಯ್ತಮ್ಮಾ ನಿಮ್ಮ ನಿಮ್ಮ ಹುಡುಗನ್ನ ಇವತ್ತೇ ಅಡ್ಮಿಷನ್ ಮಾಡಿಸಿ ನಿಮ್ಮ ನಿಮ್ಮ ಮಗನ ಜವಾಬ್ದಾರಿ ಎಲ್ಲ ನಾವೇ ತಗೊತೀವಿ ಏನೇ ಪ್ರೊಬ್ಲೆಮ್ ಆದ್ರೂ ಸಹ ನಾವೇ ನೋಡ್ಕೊತೀವಿ ಹಾಂ ಧನ್ಯವಾದ